ಸೊ ನಮ್ಮ ಸ್ಥಳಕ್ಕೆ ಭೇಟಿ ನೀಡಿದಂಥ ಪ್ರವಾಸಿಗರು ತುಂಬ ಕಷ್ಟವನ್ನು ಪಡಬೇಕಾಗುತ್ತೆ ಯಾಕೆಂದರೆ ಸಾರಿಗೆ ಬಸ್ ಸಂಚಾರ ಮುಂತಾದ ವ್ಯವಸ್ಥೆ ನಮ್ಮ ಸ್ಥಳಕ್ಕೆ ಇರುವುದಿಲ್ಲ ಅವರದೇ ಆದಂತಹ ಸ್ವಂತ ವಾಹನಗಳನ್ನು ತೆಗೆದುಕೊಂಡು ಬಂದರೆ ತುಂಬ ಅಮೂಲ್ಯವಾದಂತಹ ಪ್ರವಾಸ ಆಗುತ್ತೆ ಸೊ ಸುತ್ತಮುತ್ತಲ ಬ್ಯಾಟ್ರಾಯನಸ್ವಾಮಿ ಬೆಟ್ಟ ಸೊ ಅಂಥವೆಲ್ಲ ನೋಡೋದಕ್ಕೆ ಅವ್ರದ್ದೆ ಆದಂತಹ ಸ್ವಂತ ವಾಹನ ಇರಬೇಕು ಏಕೆಂದರೆ ಬಸ್ ಬಸ್ ಸಂಚಾರ ಯಾವುದೂ ನಿಗದಿಪಡಿಸಿಲ್ಲ ಆ ಒಂದು ಸ್ಥಳಕ್ಕೆ ಸೊ ಅದರಿಂದ ನಾವು ತುಂಬ ಸವಾಲನ್ನು ಎಬ್ ಎದುರಿಸ್ಬೇಕಾಗತ್ತೆ ಅವಮಾನ ಆ ಥರದ್ ಯಾವುದು ಆಗೋದಿಲ್ಲ ಸೊ ಸರಿಯಾದ ದಾಖಲೆಗಳು ಇರಬೇಕು ಸೊ ಇಷ್ಟು ಸೊ ಯಾವುದೇ ಆದಂತಹ ತೊಂದರೆಗಳು ಆಗುವುದಿಲ್ಲ ನಮ್ಮ ಸ್ಥಳಕ್ಕೆ ಪ್ರವಾಸಿಗರು ಭೇಟಿ ನೀಡುವುದರಿಂದ